ಹಲೋ ನಮಸ್ತೆ ನೀವು ಚಿತ್ರದುರ್ಗ ಬಾಲಕರ ಪದವಿ ಪೂರ್ವ ಕಾಲೇಜಿನಿಂದ ಮಾತಾಡೋದಾ ನಾ ನಾವು ಸಾಗರದಿಂದ ನಮ್ಮ ಮಗಂದು ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಶಿವ್ಮೊಗ್ದಲ್ಲಿ ಆಯಿತು ಅವರನ್ನ ಅದೇ ನಿಮ್ಮ ಚಿತ್ರದುರ್ಗ ಕಾಲೇಜಿಗೆ ಸೇರಿಸೋಣ ಅಂತ ಅದ್ರ ಬಗ್ಗೆ ವಿಚಾರಿಸೋಕ್ಕೆ ನಿಮ್ಮ ಸ್ಕೂಲಿನ ಬಗ್ಗೆನ ಕಾಲೇಜ್ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳಕ್ಕೆ ಮಾ ಮಾಡಿದ್ವಿ ಅಂದರೆ ಅಲ್ಲೇ ಬಂದು ವಿಚಾರಿಸ್ಬೌದಿತ್ತು ಫಸ್ಟ್ಗೆ ಅಂದರೆ ನಮಗೇನು ಗೊತ್ತಿಲ್ಲಲ್ಲ ಅಲ್ಲಿ ಬಗ್ಗೆ ಮಾಹಿತಿ ಸ್ವಲ್ಪ ತಿಳ್ಕೊಂಡರೆ ಒಳ್ಳೆಯದು ಅಂತ ಮಾಡಿದ್ದು ಹೇಳ್ತೀರಾ ಏನೇನು ನಿಮ್ಮದು ಸ್ಕೂಲಿಂದು ಹಾಂ ಓದಿ ಹಾಂ ಓದಿದೀನಿ ಹ್ಞೂ ಅವನದ್ದು ಏಟಿ ನೈನ್ ಪರ್ಸೆಂಟ್ ಆಗಿದೆ ಅವನು ಸಮಾಜ ಇದು ವಿಜ್ಞಾನ ವಿಜ್ಞಾನ ವಿಷಯ

ಸರಿ ಅಂದರೆ ವಸತಿ ಹಾಂ ಹಾಂ ಅಂದರೆ ವಸತಿ ಬಗ್ಗೆ ಅಂದರೆ ವಸತಿ ನಿಲಯಗಳು ಹೇಗಿದೆ ಅಂದರೆ ಅಲ್ಲಿಯ ಕೊಠಡಿಗಳು ಅಂದರೆ ಒಂದು ಕೊಠಡಿಯಲ್ಲಿ ಎಷ್ಟು ಜನ ಇರ್ಬೌದು

ಹಾಂ ಹ್ಞೂ ಹಾಂ ಸರಿ ಅಲ್ಲ ಬರೋದಕ್ಕು ಮುಂಚೆ ಅಂದರೆ ನೀವು ವಸತಿ ನಿಲಯ ಇದೆಯಾ ಅಂತ ತಿಳ್ಕೊಬೇಕಾಗಿತ್ತಲ್ಲ ಹಾಗಾಗಿ ಹಾಂ ಆಮೇಲೆ ಊಟದ ವ್ಯವಸ್ಥೆ ಅಂದರೆ ಏನು ಊಟ ಕೊಡ್ತಿರಿ ನೀವು ಮಕ್ಕಳಿಗೆ ಸರಿ ಆಯಿತು ನಮಸ್ತೆ ಬಂದು ವಿಚಾರಿಸಿ ನಾವು ಬರ್ತೀವಿ ಬಂದು ಭೇಟಿಯಾಗಿ ಹಾಂ